ನಾವು ತಯಾರಿಸಿದ ವರ್ಣಚಿತ್ರಗಳನ್ನು ಹೇಗೆ ಸಂರಕ್ಷಿಸುತ್ತೀವಿ ಅಂದರೆ ಉತ್ತಮವಾದ ಸುರಕ್ಷಿತವಾದ ಸ್ಥಳದಲ್ಲಿ ಅದನ್ನು ಇಡುವುದು ಅದಕ್ಕೆ ಯಾವುದೇ ನೀರು ಅಥವಾ ಇನ್ನಿತರ ವಸ್ತುಗಳಿಂದ ಹಾನಿಯಾಗದಂತೆ ಸಂರಕ್ಷಿದು ಜೊದರೆ ಅದರ ಮೇಲೊಂದು ಹೊದಿಕೆಯನ್ನು ಹಾಕುವುದು ಮೇಣದ ಪದರವನ್ನು ಹಾಕುವುದು ಮತ್ತು ಸುರಕ್ಷಿತವಾದ ಸ್ಥಳದಲ್ಲಿ ಯಾವುದೇ ರೀತಿಯಾಗಿ ಅದಕ್ಕೆ ಹಾನಿಯಾಗದಂತೆ ಸಂರಕ್ಷಿವ ಪ್ರಯತ್ನವನ್ನು ಮಾಡುತ್ತೇವೆ ಜತೆಗೆ ಸಾಧ್ಯವಾದಷ್ಟು ಅದು ಒಂದು ಸುರಕ್ಷಿತವಾದ ಕಪಾಟಿನಲ್ಲಿ ಇಡುವುದು ಯಾವುದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಸಿಗುವುದಂತೆ ಮತ್ತು ನೀರು ಬೀಳದಂತೆ ಅದನ್ನು ಸಂರಕ್ಷಿಸುತ್ತೇವೆ